ಭಾರತದಲ್ಲಿ ನನ್ನ ದೇಶ ಕರ್ನಾಟಕ ಅದು ನನ್ನ ಹೆಮ್ಮೆ ರಾಜ್ಯವು ಹೌದು ನನ್ನ ಜನ್ಮ ಭೂಮಿಯು ಹೌದು ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೇಸಿ ಸ್ವರ್ಗಕ್ಕಿಂತ ಏನು ಕಡಿಮೆ ಇಲ್ಲ ನನ್ನ ಕರ್ನಾಟಕ ನನ್ನ ಕರ್ನಾಟಕದಲ್ಲಿ ಸಾಕಷ್ಟು ನೋಡ್ಬೇಕಾದ ಸ್ಥಳಗಳು ಪ್ರಾ ಪ್ರೇಕ್ಷಣ ಸ್ಥಳಗಳು ಯಾತ್ರಾ ಸ್ಥಳಗಳದಾವ ಒಂದು ಮೇಲ್ ಬೀದರ್ ಹಿಡಿದು ಕೆಳಗಿನ ಮೈಸೂರು ಕೋಲಾರ ತನಕ ಸಾಕಷ್ಟು ದೇವಾಲಯಗಳು ತೀರ್ಥಯಾತ್ರೆಗಳದಾವ ಸಮುದ್ರ ತೀರೈತಿ ಬೆಟ್ಟ ಗುಡ್ಡಗಳದಾವ ಬಾಬಾ ಬುಡನ್ ಗಿರಿ ಅಂಥ ಬೆಟ್ಟಕ್ಕೂ ಬೆಟ್ಟದ ಶ್ರೇಣಿ ಸಮುದ್ರ ಮೈಸೂರು ಮೈಸೂರಿನಂಥಾದ್ ದೊಡ್ಡ ದೊಡ್ಡ ಅರಮನೆಗಳು ಎಲ್ಲ ಕರ್ನಾಟಕದ ವೈಭವಗಳನ್ನು ಹೇಳಿ ಸಾರಿ ಹೇಳ್ತಾವ ಕರ್ನಾಟಕದಲ್ಲಿರುವ ಶಿಲ್ಪಕಲೆ ಹಳೇಬೀಡು ಬೇಲೂರು ಶ್ರವಣ ಬೆಳಗೊಳ ಅತಿಶಯ ಸುಂದರ ದೇವಾಲಯಗಳನ್ನು ನಮ್ಮ ದೇಶದೊಳಗೆ ಅದ ಕರ್ನಾಟಕದೊಳಗೆ ಅದಾವ ಕರ್ನಾಟಕದೊಳಗೆ ನಮ್ಮ ಕೊಂಕಣದ ಸೀಮೆಯು ಭಾಳ ಚಂದ ಸಮುದ್ರ ದಂಡೆ ಭಾಳ ಚಂದ ಮೈಸೂರು ಬೆಂಗ್ಳೂರು ಮಂಗ್ಳೂರು ಕಾರ್ವಾರ ಉಡುಪಿ ಎಲ್ಲ ಅತಿಶಯ ಚಂದವ ಕರಾವಳಿ ಪ್ರದೇಶಗಳು ಅಲ್ಲಿಯ ನಾಡು ಸಂಸ್ಕೃತಿ ಎಷ್ಟೋಂದ್ ಎಷ್ಟೋಂದೆಲ್ಲಾ ದೇವಸ್ಥಾನಗಳು ಧರ್ಮಸ್ಥಳ ಸುಬ್ರಹ್ಮಣ್ಯ ಶೃಂಗೇರಿ ಹೊರನಾಡು ಒಂದು ಹೆಜ್ಜೆ ಹೆಜ್ಜೆಗೆಲ್ಲಾ ದೇವಸ್ಥಾನಗಳು ಹೆಜ್ಜೆ ಹೆಜ್ಜೆಗೆಲ್ಲಾ ಪವಿತ್ರ ಸ್ಥಳಗಳು ಅತಿಶಯವಾದ ಸುಂದರವಾದ ಸ್ತ ಪ್ರಾಪ್ತ ಕರ್ನಾಟಕ ನಮ್ಮ ಸುಂದರವಾದ ಶಿವಮೊಗ್ಗ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನೋಡ್ಬೇಕಾದ್ರೆ ಚಹಾ ತೋಟ ಕಾಫಿ ತೋಟಗಳ ತೆಂಗಿನ ತೋಟ ಕಂಗು ತೆಂಗು ಕಂಗು ಮಾವು ಆಹಾ ಹೇಳಿದರೆ ಸಾಲೋಲ್ಲ ಕಣ್ಣಾರೆ ನೊಡಬೇಕು ಮೈಸೂರು ಅರಮನೆಯ ಸೊಬಗು ಬೆಂಗಳೂರಿನ ಐ ಟಿ ಹಬ್ ಅತಿಶಯವಾದ ಇಂಪಾರ್ಡೆಂಟ್ ದೇಶಕ್ಕ ಜಗತ್ತಿಗೆ ದೇಶವು ಇಂಪಾರ್ಡೆಂಟ್ ಪ್ರದೇಶ ಬೆಂಗ್ಳೂರಂದ್ರೆ ಕೋಲಾರದ ಶಿಲ್ಪ ಕಲೆಗಳೂನೂ ಪ್ರಸಿದ್ಧ ಅಲ್ಲಿಂದ ಮ್ಯಾಗ ಮ್ಯಾಗ ಬಂದರೆ ಹಂಪಿ ಹೊರನಾಡು ಹಂಪಿ ಬೀದರ ಗುಲ್ಬರ್ಗ ಬಿಜಾಪುರ ಆಹಾ ಒಂದಕ್ಕಿಂತ ಒಂದು ಚಂದ ಆದ್ದರಿಂದ ಎಷ್ಟೇ ಆದರೂ ನನ್ನ ಕರ್ನಾಟಕ ನನಗೆ ಹೆಮ್ಮೆ ಮಾತು ನನ್ನ ತಾಯಿ ಮಾತು ತಾಯಿ ನುಡಿಯ ಮಾತು ದೇಶ ನನಗೆ ನನ್ನ ಕರ್ನಾಟಕದ ಬಗ್ಗೆ ಹೆಮ್ಮೆ ಇದೇ ಕರ್ನಾಟಕದೆ ಭಾರತದೊಳಗ ಐತಿ ಅಂತ ಭಾರತದ ಬಗ್ಗೆಯೂ ಹೆಮ್ಮೆ ಆ ಭಾರತ ದೇಶದ ತೀರ್ಥಯಾತ್ರೆ ಕಡ್ಮಿಯಿಲ್ಲ ನಾಲ್ಕು ದಿನ ದಿಕ್ಕಿನಲ್ಲೂ ನಮ್ಮದು ಎಲ್ಲ ದೇಶದ ದೇಶದಾಗ ನೋಡಿದ್ರೂನೂ ತೀರ್ಥ ಯಾತ್ರೆಗಳು ಶಿಲ್ಪಕಲೆ ಸಾಹಿತ್ಯ ಸಂಗೀತ ಎಲ್ಲ ಅತಿಶಯವಾದೈತಿ ಈ ಸಧ್ಯ ಚಲತಿಯ ಚಾಲತಿಯಲ್ಲಿರುವ ಅಯೋಧ್ಯೆ ಒಂದೇ ನೋಡಿರಿ ಎಷ್ಟು ಎಂಥಾದ್ದು ದಿವ್ಯವಾದ ಮಂದಿರವನ್ನು ಕಟ್ಟಿದರು ಎಂಥ ದಿವ್ಯವಾದ ಪ್ರಸನ್ನ ರಾಮನ ಮೂರ್ತಿಯನ್ನು ಕಟ್ಟಿದರು ಅದು ಆ ಕಲ್ಲು ಮತ್ತು ಶಿಲ್ಪಿ ನಮ್ಮ ಕರ್ನಾಟಕದವನು ಅಂತ ಹೇಳಿ ಬಹಳ ಹೆಮ್ಮೆ ಅಯೋಧ್ಯೆ ಮೊದಲಿನ ರಾಮ ರಾಜ್ಯದ ಅಯೋಧ್ಯೆಯೇ ಕಂಡಂತಾಯಿತು ಆ ರಾಜ್ಯದ ಮ ಎಲ್ಲ ಹಿಂದಿನ ವೈಭವ ಮತ್ತು ಮರಳಿ ಬರ್ತದೆ ಅದನ್ನ ಪ್ರಧಾನ ಮಂತ್ರಿಯವರು ಅನಾವರಣಗೊಳಿಸಿದ್ದಂತೂ ಅವಿಸ್ಮರಣೀಯ ಘಟನೆ ಅದೇ ರೀತಿ ನಮ್ದೆಲ್ಲಾ ಒಂದು ಮೇಲಿಂದ್ ಹಿಡ್ದು ತಾಜ್ಮಹಲ್ ಹಿಡ್ಕೊಂಡು ಈ ಕಡೆ ಕರ್ನಾಟಕದಲ್ಲಿ ಹಿಡ್ಕೊಂಡು ಈಕಡೆ ಮಧ್ಯಪ್ರದೇಶದೊಳಗಿನ ಹಿಡ್ಕೊಂಡು ಮಹಾಕಾಲ ಜ್ಯೋತಿರ್ಲಿಂಗ ಅತಿಶಯವಾದ ಪ್ರೇಕ್ಷಣೀಯ ಸ್ಥಳಗಳು ಯಾತ್ರಾ ಸ್ಥಳಗಳು ನಮ್ಮ ದೇಶದಾಗ ಅದಾವ ನಮ್ಮ ದೇಶ ಪ್ರವಾಸೋದ್ಯಮದಿಂದ ಹೆಚ್ಚಾಗಿ ಪ್ರಸಿದ್ಧಿಗೆ ಬಂದರೆ ಎಲ್ಲ ಹೊರದೇಶಕ್ಕೂ ನಮ್ಮ ನಾವೇ ದೇಶಕ್ಕೆ ಮಾದರಿ ಜಗತ್ತಿಗೆ ಮಾದರಿ ಆಗ್ಬೋದು ಅಂಥಾ ದೇಶ ನಮ್ಮದು ಅದು ಒಂದು ಯೋಗದಿಂದ ಒಂದು ಆರ್ ಆಯುರ್ವೇದದಿಂದ ಒಂದು ಸಂಸ್ಕೃತಿ ಕಲ್ಚರಿನಿಂದ ಒಂದು ಚಿತ್ರಕಲೆ ಸಂಗೀತದಿಂದ ನಮ್ಮ ದೇಶ ಸಮೃದ್ಧವಾದದ್ದು ಅದನ್ನು ತಿಳಿಸ್ಕೊಡ್ಬೇಕಾದದ್ದು ಅವ್ರು ನಾವು ಈಗಂತೂ ಸಿಗುವ ಮೀಡಿಯಾ ಪ್ರಭಲವಾದ ಮಿಡಿಯಾ ಐತಿ ಕೈಯಾಗ ಆದ್ದರಿಂದ ಇದನ್ನು ಎಲ್ಲರೂ ತಿಳ್ಕೋಬೇಕು ಪ್ರವಾಸ ಮಾಡಬೇಕು ಮಾಡಿದ್ದನ್ನು ಪ್ರವಾಸ ಬರೀ ತಮಗಷ್ಟೆ ಇಟ್ಕೊಳ್ಲಾರದೆ ಬರೀಬೇಕು ಪ್ರಚಾರ ಮಾಡಬೇಕು ಅಂದ್ರೆ ಜಗತ್ತಿನ ನಮ್ಮ ಕಣ್ಣು ತೆಗೆದು ನಮ್ಮ ಕಣ್ಣು ನೋಡ್ತೇತಿ ಅದರಿಂದ ನಮ್ಮ ದೇಶ ಒಂದು ಜನಪ್ರಿಯ ದೇಶ ಆಗೋಕೆ ನಂಬರ್ ಒನ್ ದೇಶ ಆಗೋಕೆ ಪ್ರಯತ್ನ ಮಾಡ್ಬೇಕು ನಾವೆಲ್ಲರೂ ಅದರಿಂದ ನಾವು ಕಂಡ್ಕೊಂಡಂಥ ಎಲ್ಲ ಪ್ರವಾಸ ಸ್ಥಳಗಳನ್ನು ನೋಡಿ ಬಂದು ಬರೀ ಅನ್ಬವಿಸೋದ್ ಅಷ್ಟೇ ಅಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ಜಗತ್ತಿಗೆ ಹಂಚಬೇಕು ಅಂತ ನನ್ನ ಆಸೆ ಹಾಗ್ ನನಗೆ ಅದು ಪ್ರವಾಸ ಭಾಳ ಸೇರ್ತದೆ ನಾನು ಎಲ್ಲ ಕಡೆಗೂ ಪ್ರವಾಸ ಮಾಡ್ದಾಗಲೂ ಇದನ್ನೇ ಮಾಡ್ತೀನಿ ಬರೀತಿನಿ ಬರೆದಿದ್ದನಾ ಸ್ವಲ್ಪ ನಾನು ಸ್ನೇಹಿತರೊಂದಿಗೆ ಹಚ್ಕೊಂತೀನಿ ಗೆಳತಿಯರಿಗೆಲ್ಲ ಹೇಳ್ತೀನಿ ಹೋಗಿ ಬರ್ರಿ ಪಾ ಇಲ್ಲೆಲ್ಲಾ ಚಲೋ ಐತಿ ಅಂತ್ ಹೇಳ್ತೀನಿ ಆದ್ದರಿಂದ ನನಗೆಲ್ಲಾ ಪ್ರವಾಸ ಭಾಳ ಸೇರ್ತದೆ ಈ ಜಗತ್ತಿನಾಗ ಖರೇನ ನಮ್ಮ ದೇಶ ನಮ್ಮ ಜನ್ಮ ಭೂಮಿ ನಮ್ಗೆ ಅತಿಶಯ ಪ್ರೀತಿಯಿಂದ ಆದದ್ದು ಎಲ್ಲರಿಗೂ ಪ್ರೀತಿಯಿಂದ ಹೇಳಬೇಕಾದಂಥ ಮಾತು ಅದು ಆದ್ದರಿಂದ ನನ್ನ ದೇಶದ ಬಗ್ಗೆ ನನಗೆ ಭಾಳ ಹೆಮ್ಮೆ ಬರೀ ಹೆಮ್ಮೆ ಅಷ್ಟೇ ಅಲ್ಲ ನಿಜವಾಗು ಅಭಿಮಾನ ಪಡ್ಬೆಕಾದಂಥ ದೇಶ ನನ್ನದು ನನ್ನ ದೇಶದ ಬಗ್ಗೆ ನನಗೆ ಬಹಳ ಗರ್ವ ಐತಿ ನಾನು ಭಾರತೀಯಳನ್ನೊಕೆ ನನ್ನ ಸನಾತನ ಧರ್ಮದ ಬಗ್ಗೆ ನನ್ನ ಸಂಸ್ಕೃತಿಯ ಬಗ್ಗೆ ನನ್ನ ಸಂಗೀತ ಸಾಹಿತ್ಯದ ಬಗ್ಗೆ ಅತಿಶಯವಾದ ಹೆಮ್ಮೆ ಐತಿ ಅದು ಎಲ್ಲರೂ ಪಡಬೇಕಾದದ್ದೇ ಹೌದು ಆದ್ದರಿಂದ ಸಂಗೀತ ದಿಗ್ಗಜರನ್ನಾ ಒಂದೊಂದ್ಸಲ ನೆನಸ್ಕೊಂಡ್ರೆ ಎಂಥಾ ದಿಗ್ಗಜರನ್ನು ನಮ್ಮ ಸಂಗೀತಕ್ಕೆ ಕರ್ನಾಟಕದಲ್ಲಿ ಭಾರತದಲ್ಲಿ ಆಗ್ಯಾರ ಅಂತ ಗೊತ್ತಾಕೇತಿ ಆದ್ದರಿಂದ ಎಲ್ಲರಿಗೂ ಈ ಪ್ರವಾಸ ನೊಡಬೇಕು ಈಗ ನನಗೆ ಸಧ್ಯ ಮಟ್ಟಿಗೆ ನಾನು ಇದಕ್ಕಿಂತ ಮೊದ್ಲು ಅಯೋಧ್ಯೆ ನೋಡ್ಬಂದೀನಿ ಆದ್ರೆ ಆಗಿನ್ನೂ ಏನೂ ದೇವಸ್ಥಾನದ ತಯಾರಿ ಆಗಿರಲಿಲ್ಲ ರಾಮ ಲಲ್ಲಾನೊಂದು ಟೆಂಟಿನಲ್ಲೆ ಕೂಡಿಸಿದ್ದರು ಅದಕು ಸ್ವಲ್ಪ ಹಳಳಿ ಇತ್ತು ಅದೇ ಈ ಮೊನ್ನಿನ ದೇವಾಲಯವನ್ನು ನೋಡಿ ಮಂದಿರವನ್ನು ಕಟ್ಟಿದ್ದನ್ನು ನೋಡಿ ಅದು ಕಂಪ್ಲೀಟ್ ಆದದ್ದು ಮತ್ತು ಪ್ರಾಣ ಪ್ರತಿಷ್ಠಾಪನೆ ಆದದ್ದು ಅಂತೂ ಅವಿಸ್ಮರಣೀಯ ಘಟನೆ ಆ ಘಟನೆಯ ನಂತರ ಮತೊಮ್ಮೆ ಈಗ ನನ್ಗೆ ಅಯೋಧ್ಯೆಗೆ ಹೊಗಬೇಕಂತ ಆಸೆ ದೇವ್ರು ಅದನ್ನ ಒಳ್ಳೆಯ ಲಘೂನ ಕೂಡಿಸಿ ಕೊಡಲಿ ಅಂತ ಮತ್ತೊಂದು ಸಲ ಪ್ರಾರ್ಥನೆ ಆ ದೇವಸ್ಥಾನವನ್ನು ನೋಡಿ ಬಂದ್ರೆ ಕಾಶಿ ಮಹಾ ಯಾತ್ರೆ ಮತ್ತೊಮ್ಮೆ ಮಾಡ್ಬಂದ್ರೆ ನನ್ನ ಜನ್ಮ ಸಾರ್ಥಕ ಅಂತ ತಿಳ್ಕೊಂಡಿದೇನೆ ನಾನು ಆದ್ದರಿಂದ ಪ್ರವಾಸ ನನ್ನ ಹವ್ಯಾಸ ಎಲ್ಲರೂ ಅದನ್ನು ಪ್ರವಾಸ ತೀರ್ಥಯಾತ್ರೆ ಅಂತಾನೇ ಮಾಡಿರಿ ಪ್ರವಾಸ ಅಂತಾನೇ ಮಾಡಿರಿ ಅನುಭವ ಅಂತಾನೇ ಮಾಡಿರಿ ಮಾಡಿದ ಅನುಭವವನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ರಿ ಅದರಿಂದ ಎಲ್ಲರಲ್ಲು ನನ್ನ ವಿನಂತಿ ಪ್ರವಾಸ ಇರಲಿ ಆರೋಗ್ಯ ಕಾಪಾಡ್ಕೊಂಡು ಅನುಭವಗಳನ್ನು ಎಲ್ಲರಿಗೂ ಹಂಚಿರಿ ಅಂತ ಹೇಳಿ ನಾನು ಹೇಳೋಕ್ ಪ್ರಯತ್ನ ಮಾಡ್ತೀನಿ ಈ ಪ್ರವಾಸದಿಂದ ಎಲ್ಲ ಜಗತ್ತಿಗೇನೆ ನಾವು ಮಾದರಿಯಾಗಿ ನಿಲ್ಬೋದು ಮಾದರಿಯಾಗಿ ಅದೇವಂದು ತೋರಿಸ್ಕೊಡ್ಬೋದು ಅಂತ ನನ್ನ ಆಸೆ ಪ್ರವಾಸ ಪ್ರಯಾಸ ಆದರೂ ಸಹ ಪ್ರವಾಸ ಮಾಡಿರಿ ಅನುಭವ ಹಂಚಿಕೊಳ್ರಿ ಅಂತ ನನ್ನಆಸೆ